ಹೌದು ಭಾರತದಲ್ಲಿ ಚಹಾ ಪ್ರಿಯರೇ ಹೆಚ್ಚು ಚಹಾವನ್ನು ತಯಾರಿಸಲು ತುಂಬ ಸುಲಭವಾದ ವಿಧಾನವಿದೆ ಚಹಾ ಚಹಾದಲ್ಲಿ ಕೂಡ ಬೇರೆ ಬೇರೆ ವಿಧ ವಿಧವಾದ ಚಹಾವಿದೆ ನಾನು ನಿಮಗೆ ಏಲಕ್ಕಿ ಚಹಾಅನ್ನು ಹೇಗೆ ಮಾಡು ಮಾಡುವನ್ನು ಹೇಳುತ್ತೇನೆ ಓಕೆ ಮೊದಲು ಒಲೆಯನ್ನು ಹಚ್ಚಬೇಕು ನಂತರ ಒಲೆಯ ಮೇಲೆ ಒಂದು ಪಾತ್ರೆಯನ್ನು ಇಡಬೇಕು ನಂತರ ಆ ಪಾತ್ರೆಗೆ ನೀರನ್ನು ಹಾಕಬೇಕು ಮೂರು ಮೂರು ಜನರಿಗೆ ಚಹಾ ಬೇಕಿದ್ದರೆ ಎರಡು ಲೋಟ ಹಾಗೆ ಒಂದು ಜನರಿಗೆ ಚಹಾ ಬೇಕಿದ್ದರೆ ಅರ್ಧ ಲೋಟ ಅಥವಾ ಹತ್ತು ಹದಿನೈದು ಜನರಿಗೆ ಚಹಾ ಬೇಕಿದ್ದರೆ ಹತ್ತು ಹ ಹತ್ತು ಹನ್ನೆರಡು ಲೋಟ ನೀರನ್ನು ಹಾಕಿ ಕುದಿಸಲು ಕುದಿಯಲು ಬಿಡಬೇಕು ನೀರು ಕುದಿಯುತ್ತಿದ್ದ ಹಾಗೆ ಅದಕ್ಕೆ ಹಾಲನ್ನು ಹಾಕಬೇಕು ಸ್ ಹಾಲನ್ನು ಹಾಕಬೇಕು ಹಾಲು ಕೂಡ ಹಾಗೆ ನೀವು ಎರಡು ಲೋಟ ನೀರು ತಗೊಂಡ್ರೆ ಒಂದು ಲೋಟ ಹಾಲು ಹಾಕಿ ಮೂರು ಲೋಟ ನೀರು ತಗೊಂಡ್ರೆ ಎರಡು ಲೋಟ ಹಾಲು ಹಾಕಿ ಹೀಗೆ ಈ ಪ್ರಮಾಣದಲ್ಲಿ ಹಾಲನ್ನು ಹಾಕಬೇಕು ನಂತರ ಹಾಲು ಮತ್ತು ನೀರು ಸಮ್ ಸಮ್ಮಿಶ್ರಣವಾದ ನಂತರ ಎರಡು ಒಟ್ಟಿಗೆ ಕುಡಿಯಲು ಪ್ರಾರಂಭಿಸುತ್ತದೆ ಅದೇ ಒಟ್ಟಿಗೆ ಕುದಿಯಲು ಪ್ರಾರಂಭಿಸಿದ ನಂತರ ಆ ಮಿಶ್ರಣಕ್ಕೆ ಚ ಸ್ವಲ್ಪ ಚ ಹುಡಿಯನ್ನು ಯಾವ ಚಾ ಹುಡಿ ಬೇಕಿದ್ದರೆ ಆಗ್ತದೆ ಚ ಹುಡಿಯನ್ನು ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಸಕ್ಕರೆ ಸಕ್ಕರೆ ಹೆಚ್ಚು ಬೇಕಿದ್ದರೆ ಹೆಚ್ಚು ಸಿಹಿ ಕಮ್ಮಿ ಬೇಕಿದ್ದರೆ ಕಸ ಕಮ್ಮಿ ಸಕ್ಕರೆಯನ್ನು ಹಾಕಿ ಅದರ ನಂತರ ಏಲಕ್ಕಿಯನ್ನು ಗುದ್ದಿ ಅದಕ್ಕೆ ಹಾಕನ್ನು ಹತ್ತು ಹದಿನೈದು ಏಲಕ್ಕಿಯನ್ನು ಗುದ್ದಿ ಹಾಕಿ ಅದಕ್ಕೊಂದು ಸ್ವಲ್ಪ ಚಿಕ್ಕದಾದ ತುಂಡು ಚಿಕ್ಕ ಶುಂಠಿಯನ್ನು ಕೂಡ ಗುದ್ದಿ ಅದಕ್ಕೆ ಹಾಕಿ ನಂತರ ಅದನ್ನು ಕುದಿಯಲು ಬಿಡಿ ಸಣ್ಣ ಕುದಿಯಬೇಕು ಚಂದ ಕುದಿಯಬೇಕು ಚಂದ ಕುದ್ದು ನಂತರ ಅದನ್ನು ಸೋಸಿ ಸೋಸಿದ ನಂತರ ಅದನ್ನು ಲೋಟಗೆ ಹಾಕಿ ಎಲ್ಲಾರಿಗೂ ಕೂಡ ಸವಿಯಲು ಕೊಡಿ ಹೀಗೆ ಚಹಾವನ್ನು ಮಾಡುವ ವಿಧಾನ ಚಹಾ ಕೂಡ ಭಾರತದಲ್ಲಿ ಅತ್ಯಂತ ಪ್ರಸಿದ್ದವಾದ ಒಂದು ತಿನಿಸು ಆಗಿದೆ ಪ್ರತೀ ಒಬ್ಬರು ಆ ಸಂಜೆ ಅಥವಾ ಬೆಳಗ್ಗೆ ಚಹಾವನ್ನು ಕುಡಿದೇ ಕುಡಿಯುತ್ತಾರೆ ಅಷ್ಟೇ ಅಲ್ಲದೆ ಚಹಾ ಪ್ರಿಯರು ಭಾರತದಲ್ಲಿ ಚಹಾ ಉತ್ಪನ್ನ ಕೂಡ ಚಹಾ ಚ ಚಹಾ ಉತ್ಪನ್ನವು ಕೂಡ ಒಂದು ವಾಣಿಜ್ಯ ಕೂಡ ಆಗಿದೆ ವಾಣಿಜ್ಯ ಬೆಲೆ ಬೆಳೆ ಕೂಡ ಆಗಿರೋದು ನಮ್ಮೆಲ್ಲರ ಹೆಮ್ಮೆ ಆಗಿದೆ ಟ್ಯಾಂಕ್ ಯು ಧನ್ಯವಾದಗಳು